ನಮ್ಮ ಪೋಷಕರು ಕೂಡ ಅವರು ಕೂಡ ಒಂದು ಬ ಹೈಶ್ಕೂಲಿನ ಒಬ್ಬ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದಂಥವರು ಮತ್ತು ನಮ್ಮ ತಾಯವ್ರು ಕೂಡ ಅಂತ ಏನು ಶಿಕ್ಷಣ ಪಡೆದಂಥವರಲ್ಲ ಅಲ್ಲೇ ಏ ನಿಮ್ಮ ಹಳ್ಳಿ ಜೀವನ ಗೊತ್ತಿದೆಲ್ವ ಭಾಳ ಅಂದ್ರೆ ಏಳನೇ ತರಗತಿವರ್ಗೆ ಅಧ್ಯಯನ ಮಾಡಿ ಮುಗಿಸ್ದಂಥವ್ರ್ ಆಮೇಲೆ ಈ ಮೊದ್ಲು ಕಾ ಶಿಕ್ಷಣಕ್ಕೆ ಮಹಿಳೆಯರಿಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ನಮ್ಮ ಗ್ರಾಮೀಣ ಭಾಗದಲ್ಲಿ ಯಾರೂ ಕೊಡ್ತಾ ಇದ್ದಿದಿಲ್ಲ ಯಾಕಂದ್ರೆ ಶಿಕ್ಷಣ ಅಂದರೆ ಹೆಂಗಂದ್ರೆ ಈಗ ಮಹಿಳೆಯರು ಏನು ಓದಿದ್ರೆ ಏನು ಫಲ ಯಾವತ್ತು ಗಡ್ಗೆ ಮುಸ್ರೆ ತೊಳ್ಯೋದ್ ಇದ್ದೇ ಇರ್ತತಿ ಗಡ್ಗೆ ಸ್ವಚ್ಛ ಮಾಡೋದ್ ಇದ್ದೇ ಇರ್ತತಿ ಏನು ಶಿಕ್ಷಣ ಪಡೆದು ನೀವು ಸಾಧಿಸುವುದಾದರು ಏನು ಏನೋ ನಿಮಗೆ ಕ ಒಂದು ಅಕ್ಷರ ಜ್ಞಾನ ಬೇಕು ಅಷ್ಟು ಕಲಸ್ತೀವಿ ಮುಂದೆ ಮದ್ವೆ ಮಾಡ್ಕೊಡ್ತೀವಿ ನಿಮ್ಮ ಗಂಡನ ಮನೆ ನಿಮ್ಮ ಜೀವನ ನಿಮ್ಮ ಮಕ್ಕಳು ಇದೇ ಒಂದು ಪರಿಪಾಠ ಇತ್ತು ಇವ್ರು ನಮ್ಮ ತಂದೆ ತಾಯವ್ರದ್ದು ಆಯ್ತು ಅವ್ರದ್ದು ಒಂದು ಆಯ್ತ್ ಆದರೆ ನಮ್ಮ ಒಂದು ಅಜ್ಜ ಅಜ್ಜಿಯರ ಶಿಕ್ಷಣ ನೋಡಿದರೆ ಬಹುಷಃ ಅವಾಗ ಅವಾಗಿನ ಕಾಲದಲ್ಲಿ ಅವ್ರನ್ನ ಒಂದು ನಾವೆಲ್ಲ ಅವ್ರ ಜೊತೆಗ್ ಮಾತನಾಡ್ದಾಗ ಅವ್ರ ಜೊತೆಗೆ ಹೇಳ್ತಾ ಇದ್ದರು ಏನು ಶಿಕ್ಷಣ ಓದಕ್ಕೆ ಬರೆಯಾಕ ಬಂದ್ರೆ ಸಾಕಪ್ಪ ಜೀವ್ನಕ್ಕೆ ಏನು ಅವಾಗ ಶಿಕ್ಷಣಕ್ಕಿಂತ ಹೆಚ್ಚಿನ ಒಂದು ಮಹತ್ವವನ್ನು ಆಗಿನ ಕಾಲದಲ್ಲಿ ಒಕ್ಕಲ್ತನಕ್ಕೆ ಬಹುಷಃ ಈ ಕಡೆ ಭಾಗ್ದಲ್ಲಿ ನಾವೆಲ್ಲ ರೈತಾಪಿ ಕುಟುಂಬದಿಂದ ಬಂದವರು ರೈತರ ವರ್ಗದಿಂದ ಬಂದಂಥವರು ಅದಕ್ಕೆ ಅವರಿಗೆ ಅವಾಗಿನ ಕಾಲದಲ್ಲಿ ಪ್ರಥಮ ಆದ್ಯತೆ ಎಲ್ಲರೂ ಒಕ್ಕಲ್ಗೆ ಯಾಕಂದ್ರೆ ಇವತ್ತು ಒಬ್ಬ ಜಿಲ್ಲಾಧಿಕಾರಿ ಕಲೆಕ್ಟ್ರ್ ಆಗ್ಯಾನೆ ಅಂದ್ರೆ ಕೂಡ ನಿನ್ನ ಜಮೀನು ಎಷ್ಟೈತಿ ನಿನ್ನ ಬಂಧುಗಳ್ಗೆ ಯಾಕಂದ್ರೆ ನೀ ಜಿಲ್ಲಾಧಿಕಾರಿಯಾಗಿರ್ಬೋದು ಕಲೆಕ್ಟ್ರ್ ಆಗಿರ್ಬೋದು ಅದು ನಮಗ್ ಸಂಬಂಧ ಇಲ್ಲ ನಿಂದು ಎಷ್ಟು ಆಸ್ತಿ ಐತೆ ಎನ್ನೋ ಒಂದು ಪ್ರವೃತ್ತಿ ಆಗಿನ ಜನಕ್ಕೆ ಇತ್ತು ಆದ್ರೆ ಇವತ್ತು ಕಾಲಕ್ರಮೇಣ ಏನಾಗಿದೆ ಅಂದ್ರೆ ಇವತ್ತಿನ ಒಂದು ಆಧುನಿಕ ಯುಗದಲ್ಲಿ ಆಮೇಲೆ ಬದಲಾದಂತಹ ಮನೋವೈಪರೀತ್ಯದಿಂದಾಗಿ ಒಕ್ಕಲ್ತನ ಅನ್ನೋದು ಸಲ್ಪ ಕಡಿಮೆಯಾಗಿ ಈಗ ಪ್ರಥಮ ಆದ್ಯತೆಯನ್ನು ನ ಎಲ್ಲರೂ ನೌಕರಿ ಅಥ್ವಾ ಉದ್ಯೋಗ ಅಂತ ಒಂದು ಮಟ್ಟಕ್ಕೆ ಬಂದಿದೆ ಅದಕ್ಕೆ ಹಲವಾರು ಕಾರಣಗಳು ಇರ್ಬೋದು ಆದ್ರೆ ಇವತ್ತು ನಾವು ನೋಡಲಿಕ್ಕಾಗಿ ಬಹಳಷ್ಟು ಶಿಕ್ಷಣದಿಂದ ಮೊದಲಿನ ಜಾ ಜೀವನಶೈಲಿಗೂ ಈಗಿನ ಒಂದು ಜೀವನಶೈಲಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಆದ್ರೆ ಪೋ ಪೋ ನಮ್ಮ ಪೋಷಕರು ಶಿಕ್ಷಣವನ್ನು ಪಡೆದಿದ್ದಾರೆ ಆದ್ರೆ ನಮ್ಮ ಪೋಷಕ್ರಿಂತ ಅದ್ರ ಹಿಂದಿನ ಒಂದು ತಲೆಮಾರ್ ಅಜ್ಜ ಅಜ್ಜಿಯರು ಇರ್ಬೋದು ಅಷ್ಟೇನೂ ಓದಿದವ್ರಲ್ಲ ಬರೆದವ್ರಲ್ಲ ಆದರೆ ಏನೋ ಇವತ್ತಿನ ಜಗತ್ತಿಗೆ ಓದಲಿಕ್ಕೆ ಬರಿಲಿಕ್ಕೆ ಅಷ್ಟೇ ಸಾಕು ಅಂತ ಪ್ರವೃತ್ತಿಯನ್ನು ಬಿಡದು ಏಕೆಂದ್ರೆ ಅವಕಾಶಗ್ಳೂ ಅವಾಗ ಶಿಕ್ಷಣ ಪಡೆದವ್ರಿಗೆ ಭಾಳ ಕಡಿಮೆ ಇದ್ದವು ಏಕೆಂದ್ರೆ ಈಗ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಶಿಕ್ಷಣವನ್ನು ಪಡಿಲಿಕ್ಕೆ ಹೋಗ್ಬೆಕಾಗಿತ್ತು ಅಥ್ವಾ ಗ್ರಾಮದಲ್ಲಿ ಶಿಕ್ಷಣದ ಒಂದು ಶಾಲೆಗಳು ಇರ್ತಾ ಇದ್ದಿಲ್ಲ ಆಮೇಲೆ ಮೈಲಿಗಟ್ಲೆ ನಡೆದುಕೊಂಡು ಹೋಗಬೇಕಿತ್ತು ಇವೆಲ್ಲ ಯಾಕಪ್ಪ ಅದೂ ವಿಶೇಷವಾಗಿ ಹೆಣ್ಣು ಮಕ್ಕಳು ಕೂಡ ಶಿಕ್ಷಣ ಅನ್ನೋದನ್ನ ಅವ್ರಿಗೆ ಒಂದು ಮರ್ಚಿಕೆ ಆದಂಗೆ ಇತ್ತು ಆದರೆ ಇವತ್ತಿನ ದಿನ್ಮಾನಗಳು ಹಾಗಿಲ್ಲ ಅಜ್ಜ ಅಜ್ಜಿ ಏನಪ್ಪ ಮನೆಯವರು ಆಮೇಲೆ ಹಿರಿಯ ಗುರುಹಿರಿಯರಲ್ಲಿ ಒಂದು ಭಯ ಭಕ್ತಿ ಇತ್ತು ತಂದೆ ತಾಯ್ಗಳು ಅಥ್ವಾ ಅವರ ತಂದೆ ತಾಯ್ಗಳು ಏನು ಹೇಳ್ತಾರೆ ಅದೇ ಒಂದು ಅಂತಿಮ ಆಗ್ತಿತ್ತು ಈಗಿನವ್ರು ಅಂತಾರೆ ಏಯ್ ನೀ ಯಾರು ಏನು ನಾನು ಕಲಿತೀನಿ ಅದು ಮಾಡ್ಬೇಕು ಇದು ಮಾ ಏಕೆಂದ್ರೆ ಇವತ್ತಿನ ಒಂದು ಜೀವನಶೈಲಿ ಹೇಗಿದೆ ಅದು ಜೀವನದಲ್ಲಿ ಶಿಕ್ಷಣಕ್ಕೆ ಭಾಳ ಮಹತ್ವ ಇದೆ ಯಾಕೆಂದ್ರೆ ಶಿಕ್ಷಣವೇ ಇವತ್ತು ಶಕ್ತಿ ಐತಿ ಆದ್ರೆ ಹಿಂದಿನವ್ರು ಹಂಗೆ ಇದ್ದಿದ್ದಿಲ್ಲ ಶಿಕ್ಷಣಕ್ಕಿಂತ ಜೀವನ ನಡ್ಸೋದ್ ಮುಖ್ಯ ಆಗಿತ್ತು ಜೀವನ ನಡೆಸಲಿಕ್ಕೆ ಅವು ಒಕ್ಕಲತನಗಳು ಹಲವಾರು ಮಾರ್ಗಗಳಿತ್ತು ಆದ್ರೆ ಇವತ್ತು ಶಿಕ್ಷಣವೇ ಒಂದು ಪ್ರಾಬಲ್ಯ ಐತಿ ಶಿಕ್ಷಣ ಇಲ್ದೇ ಬದುಕು ಸಾಗಿಸ್ಲಿಕ್ಕೆ ಅಸಾಧ್ಯ ಅನ್ನೋ ಒಂದು ಮಟ್ಟ ನಮ್ಮಲ್ಲಿ ಬರ್ತಾ ಇದೆ ಹಂಗಾರೂ ಅಜ್ಜ ಅಜ್ಜಿಯರು ಕೂಡ ಅವರೇನು ಭಾಳ ಕಲಿತವ್ರೆ ಆದ್ರೆ ಅವರಲ್ಲಿ ಈ ಶಿಕ್ಷಣಕ್ಕಿಂತ ಕೌಟುಂಬಿಕ ಕೌಟುಂಬಿಕ ಹಿನ್ನೆಲೆಯಲ್ಲಿ ಬಂದವ್ರಾಗಿದ್ರಿಂದ ಅವರಿಗೆ ಒಂದು ಸಂಪ್ರದಾಯಗಳು ಹೆಚ್ಗೆ ಇದು ಬರ್ತೆ ಇವತ್ತು ನಾವೆಲ್ಲ ಹಿಂದೆ ಸಂಪ್ರದಾಯಸ್ಥ ಕುಟುಂಬಗಳಂತು ಜಾಸ್ತಿ ಇದ್ದವು ಅವರೆಲ್ಲ ಒಂದು ಮನೆಯಲ್ಲಿ ಏನು ಆಚಾರ ವಿಚಾರಗಳು ಇರ್ತವೆ ಅವರ ಒಂದು ಪದ್ಧತಿಗಳು ಏನು ಇದಾವೆ ಆ ಪದ್ಧತಿಗಳನ್ನು ಯಾವುದೇ ಇದು ಸಂದರ್ಭದಲ್ಲಿ ಕೂಡ ಮಾಡುವಂಥದ್ದು ರೂಢಿಯಲ್ಲಿತ್ತು ಏಕೆಂದ್ರೆ ಸಂಪ್ರದಾಯ ಇದ್ದರೆ ಜೀವನ ಸಂಪ್ರದಾಯ ಇಲ್ಲಿಕ್ರೆ ಜೀವನ ಅಲ್ಲ ಅನ್ನುವ ಮಟ್ಟಕ್ಕೆ ಇದ್ದಾಗ ಇವರು ಶಿಕ್ಷಣ ಎಲ್ಲಿ ಅದು ಮೈಲುಗಟ್ಲೆ ದೂರ ನಡೆದುಕೊಂಡು ಹೋಗಿ ಶಿಕ್ಷಣವನ್ನು ಕೊಡಿಸುವಂಥ ಅವಶ್ಯಕತೆ ಅವ್ರಿಗೆ ಇದ್ದಿದ್ದಿಲ್ಲ ಯಾಕೆಂದ್ರೆ ಶಿಕ್ಷಣ ಇಲ್ದಿರ್ ಕೂಡ ಬದುಕುವಂಥ ಬದುಕಲಿಕ್ಕೆ ಅವತ್ತು ಯಾವುದೇ ತೆರನಾದಂಥ ತೊಂದ್ರೆಗಳು ಇದ್ದಿದ್ದಿಲ್ಲ ಹೀಗಾಗಿ ಅವ್ಕಾಶಗಳು ಇದ್ರೂ ಕೂಡ ಅವ್ರು ಶಿಕ್ಷಣದ ಬಗ್ಗೆ ಮಹತ್ವವನ್ನು ಕೊಡದೇ ಯಾಕೆಂದ್ರೆ ಅಜ್ಜ ಅಜ್ಜಿಯ ಕಾಲ್ದಲ್ಲಿ ನಾವೆಲ್ಲ ಶಿಕ್ಷಣವನ್ನು ಕೇತ ನೀ ಏನು ಓದಿ ಏನು ಒಂದನೇ ಎತ್ ಓದಿರ್ಬೇಕು ಎರಡನೇ ಎತ್ ಓದಿ ಓದಕ್ಕಾರೂ ಬರ್ಯಕ್ಕೆ ಅಷ್ಟು ಬರ್ತತಿ ಅನ್ನೋ ಒಂದು ಮಾತ್ಗಳನ್ನು ಇವತ್ತಿನವರ್ಗೂ ನಾವು ಸಾಮಾನ್ಯವಾಗಿ ಕೇಳ್ತಾ ಇದ್ದೇವೆ ಶಿಕ್ಷಣ ಅನ್ನೋದು ಭಾಳ ಅವಶ್ಯ ಅದರ ಮಹತ್ವ ಏನನ್ನೋದ್ರ ಬಗ್ಗೆ ಅವರಿಗೆ ಅಷ್ಟೊಂದು ಅರಿವಿದ್ದಿದ್ದಿಲ್ಲ ಸಾಕಪ್ಪ ಬದುಕಲಿಕ್ಕೆ ಏನು ಓದ್ಲಿಕ್ಕೆ ಬರಿಯಕ್ ಬಂದ್ರೆ ಸಾಕು ನಮಗೆ ಯಾವುದೇ ಆದಂಥ ಶಿಕ್ಷಣ ಬೇಡ ಮಹಿಳೆಯರಿಗಂತೂ ಶಿಕ್ಷಣದ ಅವಶ್ಕತೆ ಇಲ್ಲ ಯಾಕಂದ್ರೆ ಅವರು ಮಹಿಳೆಯರು ಮನೆಯಲ್ಲಿ ಇರುವಂಥವರಲ್ಲ ಯಾಕೆಂದ್ರೆ ಇಂದಲ್ಲ ನಾಳೆ ಮ್ ಅವ್ರಿಗೆ ಮದ್ವೆ ಮಾಡ್ತೇವೆ ಗಂಡನ ಮನೆಗ್ ಹೋಗಂಥವರು ಗಂಡನ ಮನೆಯಲ್ಲಿ ಏನು ಇರ್ತೈತಲ್ಲ ಅದನ್ನು ರೂಢಿ ಮಾಡ್ಸ್ಕಂಡು ಹೋಗ್ಲಿ ಶಿಕ್ಷಣಕ್ಕೆ ನಾವು ಯಾಕೆ ದುಡ್ಡು ಖರ್ಚು ಮಾಡ್ಬೇಕು ಅವ್ರಿಗೆ ಏನು ಮಾಡಿದ್ರೂ ನಮ್ಮ ಮನೆಯಲ್ಲಿ ಇರೋ ಅಂತ ಏನೋ ಮ್ ಅದು ಗಂಡ ಮಕ್ಳು ಇದ್ದರೆ ಏನೋ ಸಾಕಪ್ಪ ಅವ್ಗೆ ಓದ್ಲಿಕ್ಕೆ ಬರಿಲಿಕ್ಕೆ ಅಥವಾ ವ್ಯಾವಾರಿಕ ದೃಷ್ಟಿಯಿಂದ ಏನು ಒಂದು ಶಿಕ್ಷಣ ಬೇಕಲ್ವ ಅಷ್ಟು ಕೊಡಿಸ್ತಾ ಇದ್ದರು ಆಮೇಲೆ ಶಿಕ್ಷಣ ಅನ್ನೋದು ಅಷ್ಟೊಂದು ಜಾಸ್ತಿ ಇದ್ದಿಲ್ಲ ಇವತ್ತು ನಮ್ಮ ಮನೆಯಲ್ಲಿ ನಾವು ತೆಗೆದುಕೊಂಡರೆ ನಮ್ಮ ತಂದೆಯವರು ಕೂಡ ಶಿಕ್ಷಣವನ್ನ ಪಡೆದಿದ್ರು ಕೂಡ ನಮ್ಮ ಅಜ್ಜ ಅಜ್ಜಿಯವರು ಯಾವುದೇ ತೆರನಾದಂಥ ಶಿಕ್ಷಣವನ್ನು ಪಡೆದವ್ರಲ್ಲ ಭಾಳ ಅಂದ್ರೆ ನಮ್ಮ ಅಜ್ಜ ಒಂದನೇ ಎತ್ತ ಎರಡನೆ ಎತ್ತ ಅಥವಾ ಮ್ ಅವು ಮುಲ್ಕಿ ಪರೀಕ್ಷೆಗಳಿದ್ದವು ಅಂಥ ಇಂಥೋರು ಏಳನೆ ಎತ್ ಭಾಳ ಅಂದ್ರೆ ಮೂರನೆ ಎತ್ತ ನಾಲ್ಕನೆ ಎತ್ತ ಕಲಿತವ್ರು ಆದ್ರೆ ಅವ್ರು ಅಷ್ಟೇ ಕಲ್ತರು ಕೂಡ ಅವಾಗಿನ ಒಂದು ಜ್ಞಾನಕ್ಕೆ ಏಕೆಂದ್ರೆ ಮನೆಯಲ್ಲಿ ಕಟ್ಟುಪಾಡುಗಳಾದಂಥ ನಿಯಮಗಳು ಇರ್ತಿದ್ದವು ಒಂದು ಸಂಪ್ರದಾಯ ಇತ್ತು ಆ ಸಂಪ್ರದಾಯ ಇರೋದ್ರಿಂದ ಗುರು ಹಿರಿಯರಲ್ಲಿ ಒಂದು ಭಯ ಭಕ್ತಿ ಮನೆ ಬಿಟ್ಟು ಹೋಬೇಕಾರ್ ಒಂದು ಯೋಚನೆ ಮಾಡಿ ಹಿರಿಯರಿಗೆ ಹೇಳಿ ಹೋಕ್ ಆದ್ರ್ ಇವತ್ತು ಆ ಮಟ್ಟಕ್ಕೆ ಇಲ್ಲ ಇವತ್ತಿನ ಇದಕ್ ಒಂದು ಶಿಕ್ಷಣಕ್ಕೂ ಭಾಳ ಅಜಗಜಾಂತರ ಇದು ಇವತ್ತು ಯಾರೂ ಯಾರ ಮಾತನ್ನೂ ಕೇಳ್ತಾ ಇಲ್ಲ ಇವತ್ತು ನಮ್ಮ ಮಕ್ಕಳು ಇದ್ದಾರೆ ಅಂದ್ರೆ ನಮ್ಮ ಮಾತನ್ನೇ ಕೇಳದೇ ಇರುವಂಥ ಪ್ರಸಂಗ ಬಂದಿದೆ ಇದಕ್ ಹಲ್ವಾರು ಕಾರ್ಣಗಳಿರ್ಬೋದು ಆದರೆ ಹಿಂದಿನ ಹಿಂದಿಗೂ ಹಲ್ವಾರು ಕಾರಣಗಳಿರ್ಬೋದು ಇವತ್ತಿಗೆ ಕೂಡ ನಾವು ಹಲವಾರು ಕಾರ್ಣಗಳನ್ನು ಇದು ಮಾಡ್ತೀವಿ ಆಮೇಲೆ ಅವ್ರು ಯಾಕಂದ್ರೆ ಹಿಂದೆ ಶಿಕ್ಷಣ ಪಡ್ಬಕಾರೆ ಅದ್ಕೆ ಕೆಲವೊಂದು ಸಮಸ್ಯೆಗಳಿದ್ವು ಯಾಕಂದ್ರೆ ಹೇಳಿದ್ದೇನೆ ಇವತ್ತು ಎಲ್ಲ ಗ್ರಾಮದಲ್ಲಿ ಶೆಹೆರದಿಂದ ಹಿಡಿದು ಗ್ರಾಮೀಣ ಮಟ್ಟದ ದೊಡ್ಡ ದೊಡ್ಡ ನಗರಗಳು ಕೊಡೋ ಅಂಥ ಶಿಕ್ಷಣ ಕೂಡ ಇವತ್ತು ಸಾಮಾನ್ಯ ಒಂದು ಗ್ರಾಮದಲ್ಲಿ ಕೂಡ ಇವತ್ತು ಸಿಕ್ತಾ ಇದಾವೆ ಆದರೆ ಅವತ್ತು ಶಿಕ್ಷಣವು ಬಾ ಕೆಲವೇ ಕೆಲವು ಪ್ರದೇಶ ಅದು ಆಯಾ ಪ್ರದೇಶದಲ್ಲಿ ಇತ್ತು ಅವತ್ತು ಇನ್ನೊಂದು ಏನಿತ್ತು ಅಂದ್ರೆ ಅವು ಗುರುನ ಹುಡಿಕೊಂಡು ಹೋಗುವಂಥ ಪದ್ಧತಿ ಇತ್ತು ಇವತ್ತು ಮನೆ ಮನೆಗ್ ಕೂಡ ಶಿಕ್ಷಣ ಕಲಿಸಲಿಕ್ಕೆ ಏನು ಸರ್ಕಾರದಿಂದ ಸೌಲಭ್ಯಗಳು ಬರ್ತದೆ ಆದ್ರೆ ಅವತ್ತು ಹಂಗೆ ಇದ್ದಿದ್ದಿಲ್ಲ ಮತ್ತು ಶಿಕ್ಷಣ ಒಳ್ಳೆಯ ಶಿಕ್ಷಣ ಪಡಿಬೇಕಾರ್ ಅವ್ಕಾಶಗಳು ಇದ್ದರೂ ಕೂಡ ಅದಕ್ಕೆ ಸಮಸ್ಯೆಗಳು ಭಾಳ ಇರ್ತಿದ್ದವು ನಾನು ಹೇಳಿದ್ದೇನೆ ಇವತ್ತು ಮಗು ಆದ್ರೆ ಏನು ಏನಪ್ಪ ಏನು ಗಂಡು ಮಗ ಅದು ಅದು ಅವಾಗ ಅವಿಭಕ್ತ ಕುಟುಂಬಗಳು ಒಬ್ಬ ಮಗ ಇದ್ರೆ ಅದನ್ನು ಕಳಿಸ್ಲಿಕ್ಕೆ ಹೆದರ್ತಿದ್ದರು ಯಾಕಂದ್ರ್ ದೂರದ ಪ್ರದೇಶ ಯಾಕೆ ಈಗಿನ ಗತಿ ಇವತ್ತು ಅಮೇರಿಕ ಕೂಡ ನಮ್ಮ ಏನು ಭಾಳ ದೂರ ಅಲ್ಲ ಇವತ್ತು ಅಮೇರಿಕದಲ್ಲಿ ನಾವು ಹೋಗ್ಲಿಕೆ ಸಾಕಷ್ಟು ಆದ್ರೆ ಅವಾಗ ವೆಯ್ಕಲ್ಲಗಳ ವ್ಯವಸ್ಥೆ ಇದ್ದಿದ್ದಿಲ್ಲ ಎಷ್ಟು ಅವಾಗ ನಡ್ದುಕೊಂಡು ಹೋಬೇಕು ಹರದಾರಿ ಗಟ್ಲೆ ನಡಿಬೇಕಿತ್ತು ಇವೆಲ್ಲ ಯಾಕಪ್ಪ ಆಮೇಲೆ ಮಕ್ಳು ಯಾಕಪ್ಪ ಹೊರಗೆ ಕಳಿಸ್ಲಿಕ್ಕೆ ಯಾರು ಅವತ್ತು ಮನಸ್ಸು ಮಾಡ್ತಾ ಇದ್ದಿಲ್ಲ ಅವ್ರು ಶಿಕ್ಷಣ ಮುಖ್ಯ ಅಲ್ಲ ಶಿಕ್ಷಣಕ್ಕಿಂತ ಅವ್ರ ಜೀವನ ಸಂಪ್ರದಾಯಗಳೇ ಮುಖ್ಯ ಆಗಿದ್ದವು ಈ ಒಂದು ಕಟ್ಟುಪಾಡಿಗೆ ಬಿದ್ದು ಅಜ್ಜ ಅಜ್ಜಿಯರು ಶಿಕ್ಷಣ ಅಷ್ಟೊಂದು ಪಡೆದಿಲ್ಲ ಆದ್ರೆ ಮುಂದೆ ಮುಂದಿನ ಒಂದು ಜನ್ರೇಷನ್ ಸ್ವಲ್ಪ ಶಿಕ್ಷಣದ ಅರಿವು ಶಿಕ್ಷಣದ ಮಹತ್ವ ಸ್ವಲ್ಪ ಅದಾಗ ನಮ್ಮ ತಂದೆ ತಾಯಿಗಳು ಕೂಡ ಅವಾಗ ಒಂದಿಷ್ಟು ಶಿಕ್ಷಣವನ್ನು ಪಡೆದ್ರು ಕನಿಷ್ಠ ಪಕ್ಷ ಒಂದು ಒಂದು ಎಸ್ ಎಲ್ ಸಿಆರೂ ಪಡಿಬೇಕು ಅನ್ನೋ ಒಂದು ಜ್ಞಾನವನ್ನು ಪ ಇವತ್ತು ಹಿರಿಯರು ಕೂಡ ನೋಡ್ತಾ ಇದ್ದರು ಇವತ್ತಿನ ಶೈಲಿ ನೋಡಿದ್ರೆ ಮಕ್ಳು ಕನಿಷ್ಠ ಮಟ್ಟ ಒಂದು ಎಸ್ ಎಲ್ ಸಿ ಪಿ ಯು ಷಿ ಮಟ್ಟಾದ್ರು ಓದಿಸ್ಬೇಕು ಯಾಕಂದ್ರೆ ಇವತ್ತು ಶಿಕ್ಷಣ ಇಲ್ದಕ್ರೆ ಏನು ಬದುಕಲ್ಕೆ ಸಾಧ್ಯ ಇಲ್ಲ ಅಸಾಧ್ಯ ಅನ್ನೋ ಒಂದು ಮಟ್ಟ ಅವರಲ್ಲಿ ತಿಳಿದುರ್ದಾಗ ನಮ್ಮ ತಂದೆ ತಾಯಿಗಳ ಶಿಕ್ಷಣಕ್ಕೂ ಮತ್ತು ಅಜ್ಜ ಅಜ್ಜಿಯರ ಶಿಕ್ಷಣಕ್ಕೂ ಅದು ಮ ಅದ್ರ ಜೊತೆಗೆ ಇವತ್ತಿನ ನಮ್ಮ ಮಕ್ಳ ಶಿಕ್ಷಣ ಕೂಡ ಸಾಕಷ್ಟು ವ್ಯತ್ಯಾಸಗಳನ್ನ ಕಾಣು ಇವತ್ತಿನ ಮಕ್ಕಳು ಯಾವುದೇ ಶಿಕ್ಷಣವನ್ನು ಪಡಿಬೇಕಾರೆ ಇವತ್ತು ನಮ್ಮ ದೇಶ್ದಲ್ಲಿ ಪಡಿಬೋದು ವಿದೇಶದಲ್ಲಿ ಪಡಿಬೋದು ಸಮಸ್ಯೆಗ್ಳು ಅಷ್ಟೊಂದು ಕಾಣ್ತಾ ಇಲ್ಲ ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇರ್ಬೋದು ವಾಹನದ ಸೌಲಭ್ಯ ಇವತ್ತು ಹಣಕಾಸು ಇವತ್ತೆಲ್ಲ ಮಕ್ಳಿಗೆ ಕಲಿಯಲಿಕ್ಕೆ ವಿದ್ಯಾ ಪೋಷಕಗಳಂಥ ಯೋಜನೆಗಳು ಬಂದಿದಾವೆ ಅದು ಸರ್ಕಾರದಿಂದ ಬ್ಯಾಂಕ್ಗಳು ಸಾಕಷ್ಟು ದುಡ್ಡುಗಳನ್ನು ಕೊಡ್ತಾ ಇದೆ ಅವತ್ತಿನ ಕಾಲದಲ್ಲಿ ದುಡ್ಡನ್ನು ಹೊಂದಿಸೋದು ಭಾಳ ಕಷ್ಟ ಇತ್ತು ಒಂದೊಂದು ಪೈಸ್ಯಾ ಕೂಡ ಲೆಕ್ಕಗಳು ಇರ್ತಿದ್ದವು ಆಮೇಲೆ ಈಗಿನಂಗೆ ಯಾರೂ ದುಡ್ದು ಕೊಡ್ತಾ ಇದ್ದಿದ್ದಿಲ್ಲ ಯಾಕಂದ್ರೆ ದುಡ್ಡು ಅವಶ್ಯಕತೆ ಇತ್ತು ಆಮೇಲೆ ಅರ್ಧ ಅರ್ಧ ಊಟ ಮಾಡಿ ಏನೋ ಮಾಡಿ ಏನೇನೋ ಕಲಿಬೇಕಿತ್ತು ಆಮೇಲೆ ಯಾವ ಸೌಲಭ್ಯಗಳೂ ಇರ್ತಿ ಇಂಥ ಸಮಸ್ಯೆಗ್ಳನ್ನ ಅವಾಗಿನ ಹಿಂದಿನ ಕಾಲದ ಹಿರಿಯರು ಎದುರಿಸಿದ್ದನ್ನ ನೋಡಿದ್ದೇವೆ ಅದಕ್ಕೆ ಅವ್ರು ಅಷ್ಟೊಂದು ಶಿಕ್ಷಣಕ್ಕೆ ಮಹತ್ವವನ್ನು ಕೊಡದೇ ಸಾಂಪ್ರದಾಯಿಕ ಜೀವನ ಶೈಲಿಯನ್ನು ನಡೆಸಿ ತಮ್ಮ ಶಿಕ್ಷಣವನ್ನು ಮುಗಿಸ್ದವ್ರು ನಮ್ಮ ತಂದೆ ತಾಯಿಗಳ ಜನ್ರೇಷನ್ ಸ್ವಲ್ಪ ಶಿಕ್ಷಣ ಮಟ್ಟ ಒಬ್ಬ ಗಂಡು ಮಕ್ಳು ಪದವಿ ಮಟ್ಟಕ್ಕ ಮ್ ಅಥ್ವಾ ಹೆಣ್ಣು ಮಕ್ಳು ಪಿ ಯು ಷಿ ಮಟ್ಟಕ್ಕೆ ಕಲಿಯುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಾದವ್ರ್ ಆದ್ರೆ ಅಜ್ಜ ಅಜ್ಜಿ ಕಾಲಕ್ಕೆ ಅಷ್ಟೊಂದು ಅದು ಶಿಕ್ಷಣಕ್ಕೆ ಮಹತ್ವ ಇರ್ದೇ ಮನೆಯಲ್ಲಿ ಹಿರಿಯರು ಗುರುಹಿರಿಯರು ಅವ್ರು ಏನು ಹೇಳ್ತಾರೆ ಅದೇ ಒಂದು ವಾಕ್ಯ ಶಿಕ್ಷಣ ಎಷ್ಟು ಮುಖ್ಯ ಆಗಿತ್ತೋ ಅವ್ರು ನಮ್ಮ ಗುರುಹಿರಿಯರು ಅವ್ರು ಏನು ಹೇಳ್ತಾರೋ ಅದಕ್ಕೆ ಅವರೂ ತಲೆ ಎತ್ತದೆ ಅವ್ರು ಏನು ಹೇಳ್ತಾರೋ ಅದಕ್ಕೆ ಮೌನಂ ಸಮ್ಮತಿ ಲಕ್ಷಣಂ ಆ ಮಟ್ಟಕ್ಕಿತ್ತು ಆದ್ರೆ ಇವತ್ತು ಯಾರೂ ಯಾರೂ ಮಕ್ಳು ಏನೂ ಕೇಳ್ತಾಯಿಲ್ಲ ಯಾಕನ್ ಆಧುನಿಕ ಜೀವನ ಶೈಲಿಗೆ ಬಿದ್ದಿದ್ದರಿಂದ ಇವತ್ತು ಇರುತ್ತೆ ಅದೆಲ್ಲ ತಂದೆ ತಾಯಿಗ್ಳ ಶಿಕ್ಷಣದ ಜೊತೆಗ್ ಇವತ್ತಿನ್ನು ನಾವೂ ಕೂಡ ನಾವೂ ಸಾಕಷ್ಟು ಪದವಿ ಜೊತೆಗೆ ಪಿ ಜಿಯೂ ಕೂಡ ಒಂದು ಮಾಡುವಂಥ ವ್ಯವಸ್ಥೆಯನ್ನು ನಾವು ಕಂಡ್ಕೊಂಡಿದ್ದೇವೆ ಅದಕ್ಕೆ ಆ ಬದಲಾದ ಸಮಸ್ಯೆಗಳು ಸನ್ನಿವೇಶ್ಗಳೇ ಕಾರಣ ಅಂತ ನಾನು ಹೇಳ್ಲಿಕ್ಕೆ ಇಷ್ಟಪಡ್ತೀನಿ